ನಾವು ಇಲ್ಲಿ ಕೊಪ್ಪಳದಿಂದ ಮಠದಲ್ಲಿ ತುಂಬ ಸಮಯ ಕಳ್ದಿದೀವಿ ಸಾಯಂಕಾಲ ಅಲ್ಲಿಯೇ ಯಾವಾಗಲೂ ಹೋದಾಗ ತುಂಬ ಜನ ಪ್ರವಾಸಿಗರು ಎಲ್ಲಿಂದಲೋ ಬಂದಿರ್ತಾರೆ ನಾವು ಅವ್ರ ಜೊತೆ ಎಲ್ಲ ತುಂಬ ಮಾತಾಡ್ತೀವಿ ಮತ್ತು ನಾವು ಇದೇ ಕಾಲೇಜಿನಲ್ಲಿ ಓದ್ತಿದ್ದೇವೆ ಅಂತಾ ಗೊತ್ತಾಗಿ ಅವರು ತುಂಬ ಪ್ರಶ್ನೆಗಳು ಕೇಳಿದರೆ ಯಾಕಂದರೆ ಯಾವ ಥರ ಇದೆ ಮಠ ಹೇಗಿದೆ ಇಲ್ಲಿ ಎಲ್ಲ ಊಟ ಎಲ್ಲ ಹೇಗಿರುತ್ತೆ ಆ ಥರ ಎಲ್ಲ ಕೇಳಿದಾರೆ ತುಂಬ ಜನ ಕೇಳಿದೀವಿ ಇಲ್ಲಿ ತುಂಬ ಕೊಪ್ಪಳದಲ್ಲಿ ಅಂದರೆ ಮಠ ನಮ್ಮ ಮಠನೇ ಪ್ರಸಿದ್ದವಾದ ಮಠ ತುಂಬ ಚೆನ್ನಾಗಿದೆ ಮಠ ಮತ್ತು ಹಾಗೆಲ್ಲ ಇದು ಮಠ ಯಾವ ಥರ ಇದೆ ಅಂತ ಎಲ್ಲ ಹೇಳ್ತಿವಿ ಮತ್ತೆ ನಾವು ಬೇರೆ ಕಡೆ ಹೋದಾಗ ಅಂದರೆ ಈಗ ಹಂಪಿ ಅಲ್ಲಿಲ್ಲಿ ಹೋದಾಗ ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದಿರ್ತಾರೆ ನಾವು ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಲಿಟ್ ಲಿಟ್ರೇಚರ್ ಅದೆಲ್ಲ ಗೊತ್ತಿರೋದರಿಂದ ಅವ್ರಹತ್ರ ಮಾತಾಡಿದಾಗ ಅವರು ಇಲ್ಲಿ ಬಂದು ಅಂದರೆ ಇಲ್ಲಿನ ಕೆತ್ತನೆ ಇರಲಿ ಇಲ್ಲಿಂದು ಶಿಲ್ಪಿಗಳಿರಲಿ ಅಥ್ವಾ ಇಲ್ಲಿನ ಸಾ ಎಲ್ಲ ಶಿಲೆಗಳಿರಲಿ ನೋಡೋಕೆ ತುಂಬ ಎಂಜಾಯ್ ಮಾಡ್ತಾರಂತೆ ಭಾಳ ಇಷ್ಟ ಪಡ್ತಾರಂತೆ ಮತ್ತು ಇಲ್ಲಿ ಭಾಳ ಆಶ್ಚರ್ಯದಿಂದ ಅವರು ಮಾತಾಡ್ತಾರೆ ನಮ್ಮ ಜೊತೆ ಯಾಕಂದರೆ ಅವ್ರ ಕಡೆ ಈ ಥರದೆಲ್ಲ ನೋಡಿರೋಲ್ಲ ಅವರು ಇಷ್ಟು ದೊಡ್ಡ ದೊಡ್ಡದಾಗಿ ಒಂದೇ ಕಲ್ಲಿನಲ್ಲಿ ಬೇರೆ ಬೇರೆ ರೀತಿಯಾದ ಕೆತ್ತನೆ ಇರಲಿ ಅವು ಇರಲಿ ಏನೇ ಇರಲಿ ಆ ಥರ ಎಲ್ಲೂ ಮಾಡಿರೋಲ್ಲ ಅವರು ಬರೀ ಜಸ್ಟ್ ಸುಮ್ಮನೇ ಸ ಸಿಂಪಲ್ಲಾಗಿರೋ ಇವೆಲ್ಲ ನೋಡಿರ್ತಾರೆ ಅಷ್ಟೇ ಡಿಝೈನುಗಳ್ ನೋಡಿರ್ತಾರೆ ಬಟ್ ಇಲ್ಲಿ ಒಂದೊಂದು ಕಲ್ಲುಗಳಲ್ಲಿ ಈಗ ನಮ್ಮ ಹಂಪಿ ಅಂತ ಅಂದ್ವಿ ಅಲ್ಲೇನಾಗುತ್ತೆ ಅಂದರೆ ಸೌಂಡ್ ಅಂದರೆ ಕಂಬ ಹಂಪಿಯದ್ ಕಂಬಗಳಲ್ಲಿ ಬಡಿದಾಗೆಲ್ಲ ಸೌಂಡ್ ಎಲ್ಲ ಬರುತ್ತೆ ಅಲ್ಲಿ ಸರಿಗಮಪ ಅಂತೇನೋ ಸೌಂಡ್ ಬರುತ್ತೆ ಅಂಥವೆಲ್ಲ ನೋಡಿದ ತಕ್ಷಣ ಒಂಥರಾ ಆಶ್ಚರ್ಯ ಆವಾಗಿನ ಕಾಲಕ್ಕೆಲ್ಲ ಯಾವ ಥರ ಕಟ್ಟಿದಾರೋ ಆ ಥರ ಅಂತ ಅವೆಲ್ಲ ಭಾಳ ಹಂಚ್ಕೊತಾರವ್ರು ಮತ್ತು ಇನ್ನೊಂದು ಹಂಪಿ ಹೇಳ್ಬೇಕಂದ್ರೆ ಒಂದು ಕಡೆ ವಿರೂಪಾಕ್ಷದ ಗೋಪುರದ್ದು ಒಂದು ಸಣ್ಣ ಕಿಂಡಿಯಲ್ಲಿ ಉಲ್ಟಾ ಆಗಿ ಫುಲ್ ಕಾಣುತ್ತೆ ಅಲ್ಲಿ ಅದೊಂದು ಥರ ಫುಲ್ಲು ಎಷ್ಟು ವಿಚಿತ್ರ ಅಂದರೆ ಅಷ್ಟು ವಿಚಿತ್ರ ಅದನ್ನು ನೋಡೋಕೆ ಅಂತಾನೇ ಎಷ್ಟೋ ಜನ ಬರ್ತಾರ್ ಅಲ್ಲಿಗೆ ಇಷ್ಟೆಲ್ಲ ಅದ್ಭುತಗಳು ಇಲ್ಲದಾವ ನಮ್ಮ ಕಡೆ ಇಲ್ಲ ಅಂತ ಅಂತಾರೆ ಇವರೆಲ್ಲ ವಿದೇಶದವ್ರೇ ಏನೇನು ಮಾತಾಡಿರಬೇಕು ಮತ್ತು ಇನ್ನೂ ನಮ್ಮ ಮಠಕ್ ಬಂದವರೆಲ್ಲ ನಾವೊಂದು ಸ್ವಾಮೀಜಿ ಅವರ ಆಶೀರ್ವಾದ ತಗೋಬೇಕು ಅಂತ ಬಂದಿದೀವಿ ಅಂತ ಅಂತಾರ ಹಾಗಾಗಿ ಅವರು ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಷ್ಟೊಂದು ಶಾಲೆಗಳನ್ನ ನಡೆಸ್ತಾರ ಎಷ್ಟೋ ಜನಕ್ಕೆ ಮೂರು ಒಪ್ಪೊತ್ತು ಊಟ ಆಗಲೀ ಯಾವಾಗಲೂ ದಾಸೋಹ ಇರೋದಾಗಲೀ ಎಲ್ಲ ಮಾತಾಡ್ತಾರ ಮತ್ತು ಅವ್ರ ಬಳಿಯಿರೋ ಪ್ಲೇಸುಗಳ್ ಆಗಲೀ ಈಗ ಸಪೋಸು ನಮ್ಮ ರಿಲೇಟೀವ್ಸೆ ಇಲ್ಲಿ ಲಿಂಗಸೂರಾಯ್ತು ಮತ್ತು ರಾಯಚೂರ್ ಅಲ್ಲಿಂದ ಬಂದಿರ್ತಾರ ಅವ್ರು ಕ ಅವ್ರು ಇವ್ರ ಹತ್ರನೂ ಕೆಲವೊಂದು ದೇವಸ್ಥಾನಗಳು ಇರ್ತವೆ ಅಲ್ಲಿ ಬರ್ರಿ ಚಲೋ ಅದಾವ ಅಂತ ಹೇಳ್ತರ ಹೀಗೆ ಎಲ್ಲ ನಮ್ದು ಒಂದು ಮಾತುಕತೆ ನಡ್ದು ಇರುತ್ತೆ ಅವ್ರ ಜೊತೆ ಆಗಲೀ ನಮ್ಮ ಜೊತೆ ಆಗಲೀ ಮತ್ತೆ ಅವ್ರಿಂದ ಇನ್ನೊಂದು ಕಲ್ತಿದೇನು ಅಂದರೆ ಈಗ ಬಸ್ ಫ್ರೀ ಅಂದಾಗಿದೆ ಈ ಕಾಂಗ್ರೆಸಿನಿಂದ ಮತ್ತು ಎಷ್ಟೋ ಪ್ಲೇಸುಗಳಿದವ ಅಂದರೆ ಈ ನಮ್ಮ ಕರ್ನಾಟಕದಲ್ಲಿರ್ಬೋದು ಅಲ್ಲಿರ್ಬೋದು ಎಲ್ಲ ನೋಡಬೇಕಂತ ಒಂದು ಜೀವನದಲ್ಲಿ ಅದೇ ದೇಶ ಸುತ್ತು ಕೋಶ ಓದು ಅಂದಂಗೆ ಒಂದು ಸಲ ಎಲ್ಲ ಸುತ್ಬೇಕಂತಾರ್ ಅವರು ಎಲ್ಲ ನೋಡಬೇಕಂತ ಆಸೆ ಇರ್ತದೆ ಜೀವನದಲ್ಲಿ ಒಂದು ಸರಿ ಆದರೂ ಎಲ್ಲಾ ನೋಡಬೇಕು ಎಲ್ಲ ಮಾಡಬೇಕಂತ ಆಸೆ ಇರುತ್ತೆ ಅದನ್ನು ಅವರು ಭಾಳ ಹೇಳ್ತರ ಹಾಗಾಗಿಯೇ ಅವ್ರು ನಾವು ಎಲ್ಲ ಕಡೆ ಸುತ್ತಿದೀವಿ ಮಾಡ್ತಾ ಇದೀವಿ ಇದೊಂದು ಆಪರ್ಚುನಿಟಿ ಸಿಕ್ಕಿದೆ ನಮ್ಗೆ ಅಂತ ಹೇಳ್ತರ್ ಅವರು ಮತ್ತು ಅದಾದಮೇಲೆ ಬೇರೆ ಬೇರೆ ಬೇರೆ ಪ್ರವಾಸಿಗರು ಬೇರೆ ಬೇರೆ ಒಪಿನಿಯನ್ ನೀಡ್ತಾರ ಇನ್ನೊಬ್ಬರು ಕೆಲವೊಬ್ಬರು ಏನಂತಾರ ನಾವು ಮಠಕ್ಕೊಸ್ಕರ ಬಂದಿರ್ತೀವ್ ಇಲ್ಲಿ ನಾವು ತಗೊಕ್ಕೋಸ್ಕರ ಬಂದಿರ್ತೀವ್ ಅಂತೀರ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಾಲೇಜಿಗೆ ಹೋಗಿದಾರ್ ನಾನು ಎಷ್ಟೋ ಜನಕ್ಕೆ ಹೇಳ್ತಿನಿ ಬರ್ರಿ ನಮ್ಮದು ಮಠ ಚಲೋ ಅದ ನೋಡಿರಿ ಈ ಶನಿವಾರ ಬರ್ರಿ ಜಾತ್ರೆ ಆಗುತ್ತಾ ಎವ್ರಿ ಜನ್ವರಿ ಜಾತ್ರೆ ಆಗುತ್ತೆ ಅವಾಗ ಬಂದು ಹೋಗ್ರಿ ತುಂಬ ಜನ ಲಾಸ್ಟ್ ಇಯರ್ ಅನ್ ಅನ್ನೋಂಗೆ ಜಾತ್ರೆಯಲ್ಲಿ ನಮ್ಮ ಕೆಲವೊಬ್ಬರು ರಿಲೇಟಿವ್ಸ್ ಆಗಲಿ ಮತ್ತು ನಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಲೀ ಮತ್ತು ಇವರು ಕಾಲೇಜ್ ಫ್ರೆಂಡ್ಸ್ ಆಗಲೀ ಅವರೆಲ್ಲ ಬಂದಿದ್ದರು ಅವರೆಲ್ಲ ನೋಡಿ ಇಷ್ಟು ಜನಾನ ಫಸ್ಟ್ ಟೈಮು ಅವ್ರು ನೋಡಿದರು ನೋಡಿ ತುಂಬ ದೊಡ್ಡ ಜಾತ್ರೆ ತುಂಬ ಜೋರಾಗಿ ನಡೀತದೆ ಜಾತ್ರೆ ಅಂತೆಲ್ಲ ಹೇಳಿದ್ರು ಅವರು ಅದನ್ನು ಕೇಳಿ ತುಂಬ ಖುಷಿ ಆಯಿತು ನಾವು ಇದೇ ಒಂದು ಕಾಲೇಜ್ ಕಾಲೇಜಲ್ಲಿ ಓದ್ತಾ ಇದೀವಿ ಮಾಡ್ತಾ ಇದೀವಿ ಮತ್ತು ಇಂಥ ಒಂದು ಕಾಲೇಜಲ್ಲಿ ಓದೋಕೆ ನಮಗೂ ಒಂದು ಏನೋ ಅಕಿ ಅದೃಷ್ಟ ಮಾಡಿದೀವಿ ಅಂತ ಅನಿಸುತ್ತೆ ಮತ್ತು ಪ್ರವಾಸಿಗ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಇನ್ನೂ ಬಸ್ಸುದು ಮತ್ತು ಟ್ರಾನ್ಸ್ಪೋರ್ಟ್ ಬಗ್ಗೆ ಬೇಕು ಅಂತ ಹೇಳ್ತರ್ ಅವರು ಅಂದರೆ ಅಷ್ಟು ಅಷ್ಟು ಸರಿಯಾಗಿ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಮತ್ತು ಇಲ್ಲಿ ಬಂದು ಉಳ್ಕೊಕ್ಕೂ ದೊಡ್ಡ ದೊಡ್ಡದಾಗಿ ಲಾಡ್ಜುಗಳು ಇಲ್ಲ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಮಠಕ್ ಒಂದು ಮಠಕ್ ಒಂದು ಮಠದ್ ಒಂದರಲ್ಲಿ ಉಳ್ಕೋಕೆ ವ್ಯವಸ್ಥೆ ಇದೆ ಬೇರೆ ಕಡೆ ಎಲ್ಲಿ ಹೋದ್ರು ಅಷ್ಟೊಂದು ಸರಿಯಾಗಿ ಯಾವುದೂ ಲಾಡ್ಜಸ್ ಆಗಲೀ ಓಟಲ್ಸ್ ಆಗಲೀ ರೂಮ್ಸ್ ಆಗಲೀ ಅಂಥವ್ ಯಾವುದು ಇಲ್ಲ ಎಲ್ಲವೂ ಬರೀ ಮಠದ್ ಮೇಲೆ ಡಿಪೆಂಡ್ ಆಗೋಕ್ ಆಗೋಲ್ಲ ಅದನ್ನು ಬಿಟ್ಟು ಬೇರೇನು ನೋಡಬೇಕು ಅಂತ ಅವ್ರದ್ದೊಂದು ಆಸೆ ಇದೆ ಬಟ್ ಇನ್ನೊಂದೇನಂದರೆ ಕೊಪ್ಪಳ ಅಂದರೆ ನಾವು ಬರೀ ಮಠ ಅಷ್ಟೇ ನೋಡ್ಬೇಕು ಬೇರೆ ಏನೂ ಇಲ್ಲ ಅಂತಂದರೆ ಬೇರೆ ಯಾವ ಪ್ಲೇಸುನೂ ಮಾಡೋಕ್ ಆಗೋಲ್ಲ ಈಗ ಫೋರ್ಟ್ ಇದೆ ಅದನ್ನು ಸ್ವಲ್ಪ ಇನ್ನೂ ಕ್ಲೀನಾಗಿ ಮಾಡ್ಬೇಕು ಅನಿಸುತ್ತೆ ಅಂದ್ರೆ ಅಲ್ಲಿಗೆ ಹೋಗ್ತರೆ ಇನ್ನು ಬೇರೆ ಬೇರೆ ಆ ಕಡೆ ಮಳೆಮಲ್ಲೇಶ್ವರ ದೇವಸ್ಥಾನ ಇದೆ ಅಲ್ಲಿಯೂ ಇವಾಗ ವರ್ಕಿಂಗ್ ನಡೀತಿದೆ ಅದು ಚೆನ್ನಾಗ್ ಮಾಡಿದಾರೆ ಅಲ್ಲಿಯೂ ಜನ ಹೋಗ್ತರೆ ಅಂತ ಹೇಳ್ತಿನಿ ಮತ್ತೆ ನಾವು ಬೇರೆ ಕಡೆ ಹೋದಾಗೆಲ್ಲ ಅಲ್ಲಿನ ಜನರು ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಜನ ಇರ್ತಾರೆ ಯಾವ ಥರ ಇದು ಇರ್ತಾರೆ ಅಂತ ಇಂದ ಹಾಗಾಗಿ ಎಲ್ಲ ಕಡೆ ದೇಶ ಎಲ್ಲ ಸುತ್ತಬೇಕು ಅಂತ ಒಂದು ಅನಿಸಿಕೆ